ಹೊಲ ಗದ್ದೆಗಳಲ್ಲಿ ಎಷ್ಟು ಸಮಯ ಕಳೀತೀವಿ ಅಂತಂದರೆ ನಾವು ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ನಾವು ಹೊಲಕ್ಕೆ ಹೋ ಹೋದರೆ ಸಂಜೆ ಮತ್ತೆ ಆರು ಗಂಟೆಗೆ ಮನೆ ಕಡೆ ನಾವು ತಲೆ ಹಾಕೋದು ಯಾಕಂದರೆ ಹೊಲದಲ್ಲಿ ಇದ್ದಾಗ ಸಿಗೊಷ್ಟು ಖುಷಿ ಮನೆಯಲ್ಲಿ ಸಿಗೋದಿಲ್ಲ ಅಂತಾರೆ ಅಲ್ಲಿನ ಪರಿಸರ ಅಲ್ಲಿ ಅಲ್ಲಿ ಹಚ್ಚ ಹಸಿರಾಗಿ ಕೂಡಿರತಕ್ಕಂತಹ ಗದ್ದೆಯಲ್ಲಿ ಏನೋ ಒಂದು ಮನಸ್ಸಿಗೆ ಸಮಾಧಾನಕರವಾದ ತೃಪ್ತಿ ಇರುತ್ತೆ ನಾವು ಇಷ್ಟು ಕಷ್ಟಪಟ್ಟು ಆ ಭೂಮಿತಾಯಿಗೆ ಸೇವೆ ಮಾಡಿದರೆ ಆ ಭೂಮಿತಾಯಿ ನಮಗೂ ಏನೋ ಕೊಡ್ತಾಳೆ ಅನ್ನೊ ಆಸೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಅಲ್ಲಿ ಹೆಚ್ಚು ಹೆಚ್ಚು ಸಮಯ ಕಳೆಯೋದ್ರಿಂದ ಅಲ್ಲಿರೋ ಪೈ ಪೈರುಗಳಿಗೆ ಫಸಲುಗಳಿಗೆ ನಾವು ಆರೈಕೆಗಳನ್ನು ಮಾಡೋದ್ರಿಂದ ಅದು ನಮಗೆ ಅದೇ ರೀತಿಯ ಉತ್ತರವನ್ನ ನಮಗೆ ಕೊಡುತ್ತೆ ಸಮಯ ಬಂದಾಗ ಅದು ನಮಗೆ ಅದೇ ರೀತಿಯ ಫಲಿತಾಂಶವನ್ನು ಕೊಡುತ್ತೆ ಅದು ನಮ್ಮಗಳ ಜೊತೆ ಹೆಚ್ಚು ಕಾಲ ಕಳೆಯುತ್ತೆ ಅಂತ ಹೇಳ್ಬೌದು ನಾವಲ್ಲಿ ಏನೇನು ಕೆಲಸ ಮಾಡ್ತೀವಿ ಅಂತಂದರೆ ಈಗ ಹೊಲಗಳಲ್ಲಿ ಜೋಳ ಹಾಕೋದ್ರಿಂದ ಇರ್ಬೌದು ಹತ್ತಿ ಹಾಕೋದ್ರಿಂದ ಹಿಡ್ಬೌದು ಆಮೇಲೆ ರಾಗಿ ಆಮೇಲೆ ಮೆಣಸು ಮೆಣಸು ಬೆಳೆಯೋದ್ರಿಂದ ಇರ್ಬೋದು ಮತ್ತು ಅನೇಕ ರೀತಿಯ ತರಕಾರಿಗಳು ಆಮೇಲೆ ಅಡಿಕೆ ಮತ್ತು ಹಣ್ಣುಗಳು ಈ ಥರ ನಮಗೆ ಯಾವ ಥರ ಇಷ್ಟವೋ ಆ ರೀತಿ ನಾವು ಹೊಲ ಗದ್ದೆಗಳಲ್ಲಿ ಹಾಕಿ ಉಳುಮೆ ಮಾಡಿ ನೇಗಿಲು ಹೊಡಿಯೋದ್ರಿಂದ ಹೇಳ್ಬೌದು ಬೇಸಾಯ ಹೊಡಿಯೋದ್ರಿಂದ ಹಿಡ್ದ್ ಹಿಡ್ದಿರ್ಬೌದು ಆಮೇಲೆ ಅದಕ್ಕೆ ಗಿಡಗಳಿಗೆ ಮಣ್ಣು ಕೊಡುವ ರೀತಿಯಿಂದ ಹೇಳ್ಬೋದು ಅದಕ್ಕೆ ಕುಂಟೆ ಹೊಡಿಯೋದು ಅಂತ ಹೇಳ್ತೀವಿ ಆ ರೀತಿಯೆಲ್ಲ ನಾವಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ ಕೃಷಿಕರು ಅರೇ ಅದೇ ಯೋಚನೆ ಅವರಿಗೆ ಕೃಷಿಯಲ್ಲಿ ಏನೇನು ಮಾಡಬೇಕು ಇನ್ನೂ ಹೆಚ್ಚೆಚ್ಚು ಫಸಲನ್ನು ಹೇಗೆ ತೆಗೀಬೇಕು ಆಮೇಲಲ್ಲಿ ಗೊಬ್ಬರಗಳನ್ನು ಹಾಕ್ತಾ ಇರ್ಬೋದು ಔಷಧಿಗ ಇದು ಕ್ರಿಮಿಕೀಟಗಳು ಪೈರುಗಳಿಗೆ ಹಿಡಿಯದಂತೆ ಔಷಧಿಗಳನ್ನು ಸಿಂಪಡಿಸ್ತಾ ಇರ್ಬೋದು ಗೊಬ್ಬರಗಳನ್ನು ಹಾಕ್ತಾ ಇರ್ಬೋದು ಈ ಥರ ಅದಕ್ಕೆ ಮಣ್ಣುಗಳನ್ನು ಕೊಡ್ತಾ ಇರ್ಬೋದು ಕಳೆಗಳು ಆಗದೆ ಇರೋ ತದ್ ಅದನ್ನ ನೀಟ್ ಕ್ಲೀನ್ ಆಗಿ ಅಂದರೆ ಯಾವುದೇ ರೀತಿಯ ಕಸ ಕಡ್ಡಿ ಬರ್ದಂಗೆ ಸ್ವಚ್ಛವಾಗಿ ಅದನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಕೃಷಿ ಕೆಲಸವು ನಮ್ಮ ಆರೋಗ್ಯಕ್ಕೆ ತುಂಬ ಲಾಭಕಾರಿಯಾಗಿದೆ ಮಣ್ಣಲ್ಲಿ ಒಳ್ಳೆ ಒಳ್ಳೆಯ ಬ್ಯಾಕ್ಟಿರಿಯಾಗಳಿರ್ತವೆ ಅಂತ ನಾವು ಕೇಳಿದ್ದೀವಿ ಗಾರೆ ನೆಲದಲ್ಲಿ ಓಡಾಡಿದರೆ ಹೆಚ್ಚು ಅನಾರೋಗ್ಯಗಳೇ ಜಾಸ್ತಿ ಅದೇ ಮಣ್ಣಲ್ಲಿ ಓಡಾಡಿದರೆ ಆ ಮನುಷ್ಯನಿಗೆ ಕಾಯಿಲೆಗಳು ಕಡಿಮೆ ಒಳ್ಳೆ ಒಳ್ಳೆಯ ಬ್ಯಾಕ್ಟಿರಿಯಾಗಳು ಮಣ್ಣಲ್ಲಿರೋದ್ರಿಂದ ಪೌಷ್ಟಿಕಾಂಶ ಇರೋದರಿಂದ ನಮ್ಮ ದೇಹವು ಸಹಿತ ಅಷ್ಟೇ ಆರೋಗ್ಯಕರವಾಗಿರುತ್ತೆ ನಾವು ಅಲ್ಲಿ ಕಷ್ಟಪಟ್ಟು ದುಡೀತೀವಲ್ಲ ಬಿಸಿಲಲ್ಲಿ ಮಳೆಯಲ್ಲಿ ಚಳಿ ಯಾವುದೂ ಸಹಿತ ಲೆಕ್ಕಿಸದೆ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಬೆವರಿನ ರೂಪದಲ್ಲಿ ಹೊರಹೋಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ದೇಹ ಯಾವುದೇ ರೀತಿ ಖಾಯಿಲೆಗಳನ್ನು ಕೃಷಿಕರಿಗೆ ಕೊಡೋದಿಲ್ಲ ಮಣ್ಣು ಮಣ್ಣು ಎಷ್ಟು ಉಪಯೋಗ ಅಂದರೆ ಮಣ್ಣಲ್ಲೇ ಇದ್ದರೆ ಯಾವುದೇ ರೀತಿಯ ಖಾಯಿಲೆಗಳು ನಮ್ಮ ದೇಹವನ್ನು ಮುಟ್ಟೋದಿಲ್ಲ ಅಂತ ಹೇಳ್ಬೌದು ಯಾಕೆ ಅಂದರೆ ಕೆಲಸ ಮಾಡಿ ಮಾಡಿ ಮಾಡಿ ಮನುಷ್ಯನಲ್ಲಿ ಬೆವರು ಬರುತ್ತೆ ಬೆವರಿದ ಮೂಲಕ ಕಾಯಿಲೆಗಳೆಲ್ಲ ಹೊರಗೋಗುತ್ತೆ ಹಾಗಾಗಿ ನಾವು ಮಣ್ಣಲ್ಲೇ ಇರೋದ್ರಿಂದ ನಮ್ಮ ಆರೋಗ್ಯವಗು ಆರೋಗ್ಯವಾಗಿ ನಾವು ಇರ್ತೀವಿ ಯಾವುದೇ ರೀತಿ ನಮಗೆ ಕಾಯಿಲೆಗಳು ಬರೋದಿಲ್ಲ ಬರೋಕ್ಕೂ ಅದು ಬಿಡೋದಿಲ್ಲ ಹಾಗಾಗಿ ನಾವು ಅಲ್ಲೇ ಬೆಳೆದಿರತಕ್ಕಂಥ ಆಹಾರಗಳನ್ನ ಸೇವಿಸಿರೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಅಂತ

ಹಳ್ಳಿಯಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ತುಂಬ ದಷ್ಟಪುಷ್ಟವಾಗಿರ್ತಾರೆ ಅವರು ಎಲ್ಲ ವಸ್ತುಗಳನ್ನು ಎಲ್ಲ ಕೆಲಸಗಳನ್ನು ಯಾವುದೇ ಸಮಯದಲ್ಲೂ ಬೇಕಾದರೂ ಅವರು ಮಾಡಬಹುದು ಅನ್ನೋಷ್ಟು ಅವರಿಗೆ ಶಕ್ತಿಯನ್ನು ಅವರು ರೂಢಿಸ್ಕೊಂಡಿರ್ತಾರೆ ಹಾಗಾಗಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದ್ರಿಂದ ಹೆಚ್ಚು ನಾವು ಆರೋಗ್ಯವಂತರಾಗಿ ಇರ್ತೀವಿ